ತುಮಕೂರು ಜಿಲ್ಲೆಯಲ್ಲಿ ಕರಕುಶಲತೆಯನ್ನು ನಾವು ಕಾಣ್ಬೋದು ಕರಕುಶಲತೆ ಅಂತ ಬಂದಾಗ ಕೈಗಳಿಂದ ಮಾಡುವಂತಹ ಕೆಲಸಗಳಂತನೇ ಹೇಳ್ಬೋದು ಈ ಕರಕುಶಲತೆಗೆ ಸ್ ಬುಟ್ಟಿ ನೇಯುವುದು ಮಡಿಕೆ ಮಾಡುವುದು ಕುಂಬಾರಿಕೆ ನೇಕಾರಿಕೆ ಅಂದರೆ ಸೀರೆಗಳನ್ನು ರೇಷ್ಮೆ ಸೀರೆಗಳನ್ನು ನೇಯ್ಯುದಾಗಿರ್ಬೋದು ಕುಂಬಾರಿಕೆ ಅಂದರೆ ಮಡಿಕೆಗಳನ್ನು ಮಾಡುವುದಾಗಿರ್ಬಹುದು ಬುಟ್ಟಿಯನ್ನು ಹೆಣೆಯುವುದು ತಟ್ಟಿಗಳನ್ನು ಮಾಡುವುದಾಗಿರ್ಭೋದು ಕರ ಕು ಕರ ಕುಶಲತೆಗೆ ಹೆಸರ್ವಾಸಿ ಅಂತನೇ ಹೇಳ್ಬೋದು ಇದನ್ನು ಕಲಾ ಪ್ರಕಾರಗಳನ್ನು ಕಲಾ ಪ್ರಕಾರಗಳನ್ನು ಕಲೆ ಕೌಶಲ್ಯಯನ್ನು ವರೆ ಸಾಂಸ್ಕೃತಿಕತೆ ಅಂದೆ ತುಮಕೂರಿನಲ್ಲಿ ತುಂಬ ಸಂಸ್ಕೃತಿಕ ನೇಕೆ ವರ್ಣಗಾರಿಕೆಯನ್ನೇ ಕಾಣ್ಬೋದು ಹತ್ತಿ ರೇಷ್ಮೆ ಉತ್ಪಾದನೆನೇ ಕಾಣ್ಬೋದು ರೇಷ್ಮೆ ಉತ್ಪಾದನೆನೇ ಮಾಡುವುದರಿಂದ ರೇಷ್ಮೆಗೆ ಹೆಸರುವಾಸಿ ಅಂತ ಬಂದಾಗ ರಾಮನಗರ ಜಿಲ್ಲೆ ಅಂತ ಕರಿತೀವಿ ರಾಮನಗರ ಜಿಲ್ಲೆಯಲ್ಲಿ ಹೆಚ್ಚು ಹೆಚ್ಚು ರೇಷ್ಮೆಯನ್ನು ಬೆಳೆದು ರೇಷ್ಮೆ ಗೂಡನ್ನು ಮಾರಿ ರೇಷ್ಮೆ ಅಂದರೆ ಹಿಂದೂಪುರದಲ್ಲಿ ಇವಾಗ ರೇಷ್ಮೆ ಸೀರೆ ಯಾವ ರೀತಿ ಮಾಡ್ತಾರೋ ಹಂಗೇ ರೇಷ್ಮೆ ಸೀರೆಗೆ ಹೆಸರುವಾಸಿ ಮತ್ತು ಕರ ಕರೆ ಕಲೆ ಯಾವ ಯಾವ ರೀತಿ ಚಿತ್ರ ಕಲೆಗಳನ್ನು ಸ್ಮಾರಕಗಳನ್ನು ಬಿಡ್ಸ್ತಾರೋ ಈ ರೀತಿ ಮಾಡ್ತಾರೆ ತುಮಕೂರು ಜಿಲ್ಲೆಯಲ್ಲಿ ವಿಶೇಷ ಸ್ಥಳೀಯ ಅಂತಹ ಕಲಾ ಪ್ರಕಾರಗಳನ್ನು ಕಾಣ್ಭೌದು ಯಕ್ಷಗಾನ ಆಡ್ಬೋದು ಯಕ್ಷಗಾನ ಹಾಗೂ ಇಗೋದು ಈ ರೀತಿ ಮುಂತಾದವುಗಳನ್ನು ಮಾಡುವುದರ ಮೂಲಕ ತುಮಕೂರು ಜಿಲ್ಲೆಯ ಕಲೆಯನ್ನು ಪ್ರತಿಬಿಂಬಿಸುತ್ತದೆ ಅಂತನೇ ಹೇಳ್ಬೋದು